ಹಲೋ ಹಾಂ ನಮಸ್ಕಾರ ನಿಮ್ಮ ಹೆಸ್ರು ಓಕೆ ಓಕೆ ಓಕೆ ಓಕೆ ಓಕೆ ಓಕೆ ಹಾಂ ಸಾಗರ್ ಅವರೇ ರಾಗಿ ನಾವು ಬೆಳಿಬೇಕಾದರೆ ಮೊದಲನೇದಾಗಿ ನಾವು ಅದನ್ನು ಬಿತ್ತನೆ ಮಾಡಬೇಕಾಗುತ್ತೆ ಬಿತ್ತನೆ ಮಾಡಬೇಕಾದ್ರೆ ಮೊದಲ್ನೇದು ನಮಗೆ ಭೂಮಿ ಸ್ವಲ್ಪ ತೇವ ಇರಬೇಕಾಗುತ್ತೆ ಅಂದರೆ ಜಾಸ್ತಿ ತೇವ ಬೇಡ ಲೈಟಾಗಿ ತೇವ ಇರಬೇಕಾಗುತ್ತೆ ಟ್ರ್ಯಾಕ್ಟರ್ ಅಥವಾ ನೇಗಿಲುಗಳ ಮುಖಾಂತರ ಅದನ್ನು ನಾವು ಉಳುಮೆ ಮಾಡಿ ಮಣ್ಣನ್ನು ರೋಟರ್ ಮಾಡಿ ಅದರಲ್ಲಿ ರಾಗಿ ಚೆಲ್ಬೇಕಾಗುತ್ತೆ ಮಣ್ಣಲ್ಲಿ ರಾಗಿ ಚೆಲ್ಲಿದ ಮೇಲೆ ಹದಿನೈದು ದಿವಸಕ್ಕೆ ಮೊಳಕೆ ಬರುತ್ತೆ ಇಲ್ಲ ಹಸ್ರಗ ಬರುತ್ತೆ ಹಸ್ರಗ ಬಂದಿದ್ದ ನಂತರ ಅದನ್ನು ನಾವು ಗುಂಟ್ವೇ ಹಾಕ್ಸ್ಬೇಕಾಗುತ್ತೆ ಅಂದರೆ ಒಡಪು ಜಾಸ್ತಿ ಇರುತ್ತೆ ಒಡಪು ಜಾಸ್ತಿ ಇದ್ದರೆ ತೆನೆ ಸರಿಯಾಗಿ ಬರಲ್ಲ ಅಂತ ಅದರ ನಾವು ಏನು ಮಾಡಬೇಕು ಅಂತಂದರೆ ಮತ್ತೆ ನೇಗಿಲು ಮುಖಾಂತರ ಅದನ್ನು ನಾವು ಗುಂಟ್ವೇ ಅಂತ ಕರೀತಾರೆ ಹಳ್ಳಿ ಕಡೆ ಅದನ್ನು ಹಾಕಬೇಕಾಗುತ್ತೆ ಇದು ಆದ ಹಾಂ ಈಗ ರಾಗಿ ಚೆಲ್ಲದೆ ಒಡಪಾಗಿ ಬರುತ್ತೆ ಅಂದರೆ ಒಂದು ಪಕ್ಕ ಒಂದು ಪಕ್ಕ ಒಂದಂತ ಗುಂಟ್ವೇ ಅಂತಂದರೆ ಅದನ್ನೆಲ್ಲನು ಬೇರ್ಪಡಿಸ್ತೈತೆ ಓಕೆನಾ ಬೇರ್ಪಡಿಸ್ತೈತೆ ಸಿಂಗಲ್ ಸಿಂಗಲಾಗಿ ಬರುತ್ತೆ ಅದರ ತೆನೆ ಹಾಂ ಬೇರ್ಪಡ್ಸಿದ್ರೆ ಅದು ಚೆನ್ನಾಗಿ ತೆನೆ ಫಸ್ಲು ಬರುತ್ತೆ ಆ ಜಾಯಿಂಟ್ ಹಂಗೆ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಫಸ್ಲು ಸರಿಯಾಗಿ ಬರಲ್ಲ ಹಾಗಾಗಿ ಕೆಲ್ವದೆಲ್ಲ ಅದರಲ್ಲಿ ನಮಗೆ ಈಗ ಜಾಸ್ತಿ ಬಂದಿರುತ್ತೆ ಮೊಳಕೆ ಅದ್ರಲ್ಲಿ ಅರ್ಧ ನಮ್ಗೆ ನೀಡಿರತ್ತೆ ಇನ್ನು ಅರ್ಧ ನೀಡಿರಲ್ಲ ಅಂತಂದರೆ ಎಲ್ಲಿ ಎರಡು ಇರುತ್ತೆ ಅಲ್ಲಿ ಒಂದೊಂದ್ ಒಣಗಿದ್ರು ಸಹ ಪ್ರಾಬ್ಲಮ್ ಇರಲ್ಲ ಹಾಗಾಗಿ ಇದು ಹಾಕಿ ಒಂದು ಸಿಕ್ಸ್ ಮಂತ್ಸಿಂದ ಏಟ್ ಮಂತ್ಸ್ಗೆ ತೆನೆ ಬರುತ್ತೆ ಆ ತೆನೆನ ನಾವು ನೋಡ್ಕೋಬೇಕು ಕ್ಲೈಮೇಟ್ ನೋಡಿಕೊಂಡು ಅದನ್ನು ನಾವು ಕಟ್ ಮಾಡಿ ಅದನ್ನು ಮಿಷಿನಿಗೆ ಹಾಕಿದ್ರೆ ರಾಗಿ ಸಿಗತ್ತೆ ನಾವು ಅತಿ ಹೆಚ್ಚಾಗಿ ಇದು ಜೂನ್ನಿಂದ ಫೆಬ್ರವರಿ ತನಕ ನಾವು ಇದನ್ನು ಬೆಳಿತೀವಿ ಓಕೆ ಥ್ಯಾಂಕ್ ಯು